ಹಲೋ ಹಲೋ ನಮಸ್ಕಾರ ಕಾಯಿಪಲ್ಲೆ ಹಾಂ ಹಾಂ ಹಾಂ ನೀವು ದಿನಾ ಬರ್ತೀರಲ್ಲ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಆಂ ಹಾಂ ಕಾಯಿಪಲ್ಲೆ ಏಯ್ ಬೇಕಾಗಿತ್ತು ಹೇಳಿರಿ ನಿಮಗೆ ವಿಶೇಷ ಬೇಕಾಗಿತ್ತಾ ಎಲ್ಲ ಫ್ರೆಶ್ ಇದೆ ರೀ ಎಲ್ಲ ಫ್ರೆಶ್ ಇದೆ ಈಗ ಇವಾಗ ಈಗ ತಾನೇ ಬಂದಿವೆ ಅವು ಅದೇ ಸದ್ಯ ಇವತ್ತು ಮುಂಜಾನೆ ಅಲ್ಲಿ ಹೋಲ್ಸೇಲಿಗೆ ಹೋಗಿ ತೊಗೊಂಡು ಬಂದೇನೆ ನಾಲ್ಕು ಗಂಟೆಗ್ ಹೋಗಿ ಹಾಂ ಅಯ್ಯಮ್ಮ ತಾಯಿ ಒಳಗೆ ಹೇಗಾಗಿರ್ತೊ ಏನೋ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಪ್ರಕೃತಿ ರೂಪ ಅದು ಹ್ಞೂ ಕೆಲವೊಮ್ಮೆ ಬರ್ತವೆ ಹಾಂ ಯಾ ಎಲ್ಲ ಎಂಬತ್ತು ರೂಪಾಯಿ ನೋಡಿರಿ ಎಂಬತ್ತು ರೂಪಾಯಿ ಕೆ ಜಿ ಗಜ್ಜರಿನು ಎಂಬತ್ತು ಹೌದುರೀ ಈಗೆಲ್ಲ ಮತ್ತೆ ಅಲ್ಲ ಏನು ಭಾಳ ಬಾರ್ಗೇನಿಂಗ್ ಮಾಡಿದ್ರೆ ನಿಮ್ಗೆ ಏನಿದೆ ಗೊತ್ತಾಗಲ್ಲ ಎಪ್ಪತ್ತು ರೂಪಾಯಿ ಕೊಟ್ಟಿರ್ತೇನೆ ನಿಮಗೆ ಹ್ಞೂ ಜಾಗ ಖಾಯಂ ಗಿರಾಕಿ ನೀವೂ ಖಾಯಂ ಗಿರಾಕಿ ನೀವೂ ಹಿಂಗೆ ಇನ್ನೊಂದು ಎಪ್ಪತ್ತು ರೂಪಾಯಿ ಕೊಟ್ಟಿರ್ತೇನೆ ನಾನು ನಿಮ್ಗೆ ಹ್ಞೂ ಈಗೆಲ್ಲ ಎಂಬತ್ತು ಅರುವತ್ತು ಹ್ಞೂ ಅಲ್ಲ ಅದಕ್ಕೆ ಹೇಳಿದ್ದು ನಿಮಗೆ ಕೇಳೋ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೇನು ಬೇಕು ಕೇಳಿರಿ ಕೊಟ್ಟು ಕಳಿಸ್ತೇನಂತೆ ಆಮೇಲೆ ನೀವು ರೊಕ್ಕ ಹಾಕೀರಂತೆ ಹಾಂ

ಅರ್ಧ ಕೆ ಜಿ ಬದ್ನೆಕಾಯ ಹ್ಞೂ ಆಯ್ತ್ ಎಂಥ ಬದ್ನೆಕಾಯಿ ಬೇಕು ರೀ ಮುಳ್ಳು ಬದ್ನೆಕಾಯಿನೋ ಹೆಂಗೆ ಅಮ್ಮ ಆ ಬಿಜಾಪುರ್ದವ್ರು ಏನು ನೀವು ಹಾಂ ಸರಿ ಸರಿ ಎಣ್ಣೆಗಾಯಿ ಮಾಡಲಿಕ್ಕೆ ಹ್ಞೂ ಹ್ಞೂ ಹ್ಞೂ ಮತ್ತೆ ಸಾಕಾ ಗಜ್ಜರಿ ನೋಡಿರೀ ಇತ್ಲಾಗೆ ಬೆಂಗ್ಳೂರು ಕಡೇವು ಇವೆ ನೋಡಿರಪ್ಪ ನಮ್ಮ ಕಡೇವು ಇಲ್ಲ ಜವಾರಿ ನಡೀತದಾ ಪಾವ್ ಕೆ ಜಿ ಕೊಡ್ತೇನೆ ಹಾಂ ಹೌದಾ ಇಷ್ಟ ಆಗಲಿಲ್ಲಾ ಹಾಂ ಸರಿ ಸರಿ ಈಗನೆ ಅರ್ಧ ತಾಸ್ನಾಗೆ ಬರ್ತಾಳೆ ರೀ ಈಕೆ ನಮ್ಮ ಹುಡುಗಿ ಅರ್ಧ ತಾಸ್ನಾಗೆ ಕೊಡ್ತಾಳೆ ಆಕೆ ಕೈಯಾಗೆ ರೊಕ್ಕ ಕೊಟ್ಟುಬಿಡ್ರಿ ಆಂ ಆಂ ಎಲ್ಲ ಎಪ್ಪತ್ತು ರೂಪಾಯಿ ಹಿಡ್ದೇನಂತೆ ಅದು ಕೊಟ್ಟುಬಿಡ್ರಿ ಆಂ ಆಕೆ ಚೀಟಿ ಕೊಟ್ಟು ಚೀಟಿ ಕೊಟ್ಟು ಕಳ್ಸಿರ್ತೇನೆ ಚೀಟಿ ಕೊಟ್ಟು ಕಳ್ಸಿರ್ತೇನೆ ಕೊಟ್ಬಿಡ್ರಿ ಹ್ಞೂ ಹಾಂ ಹಾಂ ಹಾಂ ನಮಸ್ಕಾರ ಮಿಸ್ಟರ್ ಅಲ್ಲ ನೀವು ಎರಡೂ ಹಾಕ್ಬೋದು ರೀ ಫೋನ್ಪೇನು ಐತ್ರೀ ನನ್ನ ಹತ್ತಿರ ಆಂ ಹಾಂ ಹಾಕಿ ಬಿಡಿ ಹಾಕಿ ಬಿಡಿರಿ ಬೇಕಾದ್ರೆ ಹಂಗೆ ಹಂಗೆ ಮಾಡಿರಿ ಮತ್ತು ನಮ್ಮ ಮೋದಿಯವರಿಗೆ ನಾವು ಮ ಇದನ್ನ ಮಾಡ್ಬೇಕು ಸಲಾಮ್ ಹೊಡೀಬೇಕು ನಾವು ಮತ್ತು ಅವ್ರು ಮಾಡ್ಯಾರೆ ಇದನ್ನ ಹಾಂ ಎಲ್ಲ ಯಾವ್ದು ಇದು ಇಲ್ಲ ನೋಡಿರಿ ಇಲ್ಲಿ ಹಾಂ ಆಮೇಲೆ ಚಿಲ್ಲರೆದ್ದು ಇರೋಂಗಿಲ್ಲ ಮೋಸನು ಇರೋಂಗಿಲ್ಲ ಹೌದಲ್ಲ ಹಾಂ ನೋಟ್ ಹೋಯ್ತು ಬಾರ್ತು ಹರೀತು ಬೇಡೇ ಬೇಡ ಹೌದಾ ತಂದದ್ದಕ್ಕಾಗಿ ಅವರಿಗೆ ನಾವು ಇಷ್ಟು ಮಾಡದೇ ಇದ್ದರೆ ಮತ್ತೆ ನಾವು ರಾಮಲಲ್ಲ ಬಂದಾನ ಇನ್ನು ಭಯಂಕರ ಖುಷಿ ಇದೆ ಅದಕ್ಕೆ ಎಲ್ಲ ಹತ್ತತ್ತು ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿವ್ನೀ ನೋಡಿರಿ ನಿಮ್ಗೆ ಹಾಂ ಹಾಂ ನಮಸ್ತೆ ನಮಸ್ತೆ ನಮಸ್ತೆ